ಪಾಸ್ಟಿವ್ ಆಗಿ ಒಂದು ಚಾಕು ಅದರ ಬಗ್ಗೆ ನಾನು ಹೇಳ್ತೇನೆ ಚಾಕು ಅದರಿಂದ ನೈಫ್ ಅದರಿಂದ ನಮಗೆ ತುಂಬಾನೆ ಉಪಯೋಗ ಇದೆ ನಾವು ನಮಗೆ ಒಂದು ಮನೆ ಕೆಲಸಕ್ಕಾಗಲಿ ಮತ್ತೆ ಈಗ ಕೆಲವೊಂದು ಮನೆ ಕೆಲಸದಲ್ಲಿ ತರಕಾರಿ ಹೆಚ್ಚೋಕ್ಕೆ ಹಣ್ಣು ಹೆಚ್ಚೋಕ್ಕೆ ಇದಕ್ಕೆಲ್ಲದಕ್ಕೂ ನಮಗೆ ಚಾಕು ತುಂಬಾನೆ ಯೂಸ್ ಆಗುತ್ತೆ ಚಾಕು ಇದರಿಂದ ಬೇಗ ಅಂದರೆ ಒಂದು ತರಕಾರಿ ಕಟ್ಟಿ ಕತ್ತರಿಸೋಕ್ಕೆ ನಮಗೆ ಬೇಗ ಬೇಗನೇ ಉಪಯೋಗ ಆಗುತ್ತೆ ಚಾಕು ಅದರಿಂದ ಹಣ್ಣು ಹಣ್ಣನ್ನು ವಿಧ ವಿಧ ಒಂದು ಒಂದು ಶೇ ಆಕಾರದಲ್ಲಿ ಕತ್ತರಿಸಬಹುದು ಚಾಕು ನಮಗೆ ತುಂಬಾನೆ ಒಂದು ಬೆಳ ಬೇಗನೇ ಕೆಲಸ ಆಗೋದಕ್ಕೂ ಒಂದು ಸಹಕಾರಿಯಾಗಿದೆ ಚಾಕು ಅದು ಚಾಕನ್ನು ನಾವು ಎಷ್ಟು ಹುಷಾರಾಗಿ ಅದನ್ನು ಜೋಪಾನವಾಗಿ ಅದನ್ನು ಕತ್ತರಿಸುವಾಗ ಕೈ ಬೆರಳುಗಳು ಅದರ ಬಗ್ಗೆ ಸ್ವಲ್ಪವು ಗಮನ ಇರಬೇಕು ಆದರೆ ಅದು ಚಾಕು ತುಂಬ ಹರಿತದಲ್ಲಿರೋದರಿಂದ ನಾವು ಜೋಪಾನವಾಗಿ ಒಂದು ತರಕಾರಿ ಕಟ್ ಮಾಡುವಾಗ ಹಣ್ಣನ್ನು ಕತ್ತರಿಸುವಾಗ ಜೋಪಾನದಲ್ಲಿ ಕಟ್ ಮಾಡಿ ಇದು ಮಾಡೋದ್ರಿಂದ ನಮಗೆ ಉಪಯೋಗ ಆಗುತ್ತದೆ ಚಾಕು ಹಿಂದೆಲ್ಲ ಈಳಿಗೆ ಮಣೆಯ ಇದೇ ಥರನಾದ ವಸ್ತುಗಳನ್ನು ತರಕಾರಿ ಕತ್ತರಿಸೋದಕ್ಕೆ ಉಪಯೋಗಿಸ್ತಿದ್ದರು ಈಗಿನ ಯುಗದಲ್ಲಿ ಒಂದು ಬೇಗ ಬೇಗ ಅಡುಗೆ ಮಾಡುವುದು ಒಂದು ಕಲೆ ಎಂದು ಇರೋದ್ರಿಂದ ಚಾಕುವಿನಿಂದ ಒಂದು ತರಕಾರಿ ಕತ್ತರಿಸುವುದು ಇನ್ನಿತರ ಏನೇ ಒಂದು ಒಟ್ಟು ಬೇಗ ಅಡುಗೆಗೆ ಅಡಿಗೆ ಮಾಡಲು ಕುಳಿತುಕೊಳ್ಳಲು ಹಾಗಲಿ ಆಗದೇ ಇರುವವರು ನಿಂತುಕೊಂಡೇ ಚಾಕುವಿನಿಂದ ತರಕಾರಿಗಳನ್ನು ಕಟ್ ಮಾಡಿಕೊಳ್ಳಲು ಒಂದು ಚಾಕು ಸಹಾಯಕಾರಿಯಾಗಿದೆ ಇದರಿಂದ ಚಾಕು ತುಂಬಾನೆ ಹೆಚ್ಚು ಉಪಕಾರಿಯಾಗಿ ನಾವು ಬಳಸಿಕೊಳ್ಳಬಹುದು